ನಾನು ಬಹಳಷ್ಟು ಸಂಭ್ರಮದಿಂದ ಆಚರಿಸುವ ಹಬ್ಬ ಸಾಂಸ್ಕೃತಿಕ ಅಂತಂದ್ರೆ ಅದು ದಸರ ದಸರ ಮೈಸೂರು ದಸರನ ನೋಡೋಕೆ ತುಂಬ ಒಂದು ಅದ್ಭುತವಾದ ದೃಶ್ಯ ಅಂತಾನೆ ಹೇಳ್ಬೋದು ಅಲ್ಲಿ ಸಾಂಸ್ಕೃತಿಕ ಹಬ್ಬಗಳಿಂದ ಕೂಡಿರುವಂತದ್ದನ್ನು ನಾವು ಕಾಣ್ತೇವೆ ಇದೇ ರೀತಿ ನಾನು ದಿನ ದಿನಯೆಲ್ಲ ಏನೇನು ಮಾಡ್ತೀರಿ ಅಂತಂದ್ರೆ ನಮ್ಮ ಉದಾರಣೆಗೆ ನಮ್ಮ ಊರಿನಲ್ಲಿ ಕೆಲವು ಆಟಗಳು ಅಥವಾ ಕ್ರೀಡೆಗಳ ಮೂಲಕ ನಾವು ಹಬ್ಬಗಳ್ನ ಆಚರಿಸ್ತೇವೆ ದೇವರ ಉತ್ಸವದ ಮೂಲಕ ಮೆರವಣಿಗೆಯ ಮೂಲಕ ಸಂಗೀತ ಹಾಡುವುದರ್ ಮೂಲಕ ಹಾಡು ಹಾಡುವುದರ್ ಮೂಲಕ ಡ್ಯಾನ್ಸ್ ಮಾಡೋದರಿಂದ ಈ ರೀತಿ ಎಲ್ಲ ಒಂದು ಸಾಂಸ್ಕೃತಿಕ ಕಲೆಗಳ ಜೊತೆಗೆ ನಾವು ಹಬ್ಬವನ್ನು ಆಚರಣೆ ಮಾಡುವುದನ್ನು ನಾವು ನೋಡ್ತೇವೆ